ಏನು ಕರ್ನಾಟಕ ರಾಜ್ಯದ ಒಂದು ಸಂಸ್ಕೃತಿಯು ಏನು ಭಾರತದ ಪ್ರಚಲಿತ ಸಂಸ್ಕೃತಿಗಿಂತ ಏ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥದ್ದು ಏನಾದ್ರೂ ನಾವು ನೋಡೋದಾದರೆ

ನಮ್ಮ ದೇಶ ಅಂತಕ್ಕಂಥದ್ದು ಬಂದರೆ ನಮಗೆ ಹೆಮ್ಮೆ ಅನ್ನಿಸೋದು ನಮಗೆ ಭಾರತ ನಮ್ಮ ರಾಜ್ಯ ಅಂತ ಏನಾದ್ರೂ ಬಂದರೆ ಎತ್ತಿದ ಕೈ ಕರ್ನಾಟಕ ಹಾಗೆ ಕರ್ನಾಟಕ ಸಂಸ್ಕೃತಿಯು ಭಾರತಕ್ಕಿಂತ ಒಂದು ಒಂದು ಕೈ ಮೇಲೆ ಯಾಕೆಂದರೆ ಭಾರತದ ಪ್ರಚಲಿತ ಸಂಸ್ಕೃತಿಗೆ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲ ಈ ಕರ್ನಾಟಕದಲ್ಲಿ ಇದ್ದಂತಹ ಒಂದು ಏನು ಸಾಂಪ್ರದಾಯಿಕ ಹಿಂದೂ ವಿವಾಹಗಳು ಏನು ನಡೀತಾ ಯಾವ ರೀತಿ ದೇವಸ್ಥಾನಗಳನ್ನು ಕಟ್ಟಿದರು

ಆಗಿನ ರಾಜ ಮನೆತನಗಳು ಯಾವ ರೀತಿ ಆಳ್ವಿಕೆಯನ್ನು ನಡೆಸಿದ್ದು ಅಂದರೆ ಹೇಳ್ತಾ ಹೋದರೆ ಕೇಳಕ್ಕೆ ಟೈಮೇ ಇರೋಲ್ಲ ಅಷ್ಟು

ಕರ್ನಾಟಕ ಇತಿಹಾಸ ಸುಮ್ಮನೆ ಅಲ್ಲ ಅದರದ್ದೇ ಆದ ಒಂದು ದೊಡ್ಡ ಹೆಸರು ತಗೊಂಡಿದೆ ಕರ್ನಾಟಕ ಇತಿಹಾಸ ಏನು ಕರ್ನಾಟಕ ಇತಿಹಾಸದಲ್ಲಿ ಸಂಗೀತ ಆಗಿನ ಕಾಲದಲ್ಲಿ ರಾಜಮನೆತನ ಕಾಲದಲ್ಲಿ ಸಂಗೀತ ಒಂದು ಪ್ರಸಿದ್ಧವಾದಂಥದ್ದು ಏತಕ್ಕೆ ಅಂದರೆ ಎಲ್ಲ ಹೊರ ದೇಶಗಳಿಂದ ಬಂದರೂನು ಒಂದು ಮೆಚ್ಚುಗೆಯನ್ನು ಪಡೆಯುತ್ತಿದ್ದಂಥ ಒಂದು ಕಲೆ ಸಂಗೀತ ಆಗಿತ್ತು ಯಾಕೆಂದರೆರ ಸಂಗೀತ ಅವರ ಮನಸ್ಸಿಗೆ ತೃಪ್ತಿ ಉಂಟುಪಡಿಸ್ತಾಯಿತ್ತು ಅಷ್ಟು ಇಷ್ಟಪಟ್ಟು ಕೇಳ್ತಾಯಿದ್ದರು ಕರ್ನಾಟಕದಲ್ಲಿ ಆತ ಸಂಸ್ಕೃತಿಗೊಂದು ಬೆಲೆಯಿತ್ತು ಹಾಗೆಯೇ ಏನು ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕದ ಸಂಗೀತ ಏನಿತ್ತು ಅದ್ನ ವರ್ಣಿಸ್ತಾಯಿದ್ದರೆ ಹೆ ಬಹಳಷ್ಟು ಸಮಯವನ್ನು ಪಡ್ಕೊಳ್ಳುತ್ತೆ ಅವರು ಏನು ಸಂಗೀತವನ್ನು ಆಡ್ತಾಯಿರುವಂತಹ ಒಂದು ಶೈಲಿ ಏನಿತ್ತು ಅದರ ಜೊತೆಗೆ ಏನು ವೀಣೆ ನುಡಿಸೋದಾಗಿರಲಿ ತಬಲವನ್ನು ಬಾರಿಸುವುದಾಗ್ಲಿ ಏನು ಗೆಜ್ಜೆಯ ಶಬ್ದ ಅದಕ್ಕೆ ನೃತ್ಯ ಆಡ್ತಾ ಆಡ್ತಾ ನೃತ್ಯಗಳನ್ನು ನೋಡ್ತಾಯಿದ್ದರೆ ಅವರ ವೇಷ ಅವರ ಏನು ವೇಷ ಭೂಷಣಗಳು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ಅದ್ಭುತ ಅದ್ಭುತವಾಗಿ ಇರ್ತಾಯಿತ್ತು ಇನ್ನೇನ್ರಿ ಯಾವುದರ ಕಮ್ಮಿಯಿದೆ ಕರ್ನಾಟಕದ ಇಂದು ನಾಡು ನಾಡು ನುಡಿ ಸಂಸ್ಕೃತಿ ಅಂತಕ್ಕಂಥದಕ್ಕೆ ಬಂದರೆ ಕರ್ನಾಟಕ ಎತ್ತಿದ ಕೈ ಎಲ್ಲ ರಾಜ್ಯಗಳಿಗಿಂತಲೂ ಕರ್ನಾಟಕ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಬೇರೆ ರಾಜ್ಯಕ್ಕೆ ಹೋಗಿ ಕೇಳಿ ಒಂದು ಲೋಟ ನೀರು ಸಹ ಕೊಡೋಲ್ಲ ಅದೇ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ರಾಜ್ಯದ ಒಂದು ವಿಶೇಷತೆ ಅದು ಈ ರಾಜ್ಯದ ಒಂದು ಗೌರವ ಈ ರಾಜ್ಯದಲ್ಲಿ ಇರುವಂಥ ಒಂದು ವ್ಯಕ್ತಿಗಳು ತುಂಬನೇ ಹೆಸರನ್ನು ಪಡೆದಿರುವಂಥಕ್ಕಂಥ ವ್ಯಕ್ತಿಗಳು ಇದ್ದಾರೆ ಅದು ಬೆಳೆದಿರುವಂಥ ಒಂದು ರೀತಿ ಅವರ ಸಂಸ್ಕೃತಿ ಆ ಥರ ಇತ್ತು ಏನು ವಿವಾಹಗಳು ಇಂದು ವಿವಾಹಗಳು ಏನು ನಡೀತಾಯಿದ್ದವು ಅಂತಹ ನಡಿಯೋಕಂತಹ ಒಂದು ಸಂದರ್ಭದಲ್ಲಿ ಏನು ಒಂದು ದೊಡ್ಡದಾದಂತಹ ಒಂದು ಚಪ್ಪರಗಳನ್ನು ಹಾಕ್ಕೊಂಡು ಹಾಗೆ ಬಂದು ಮಿತ್ರರನ್ನೆಲ್ಲ ಬರೇಳಿ ಹೊಸ ಆಭರಣಗಳನ್ನ ಹಾಕ್ಕೊಂಡು ಹೊಸ ವಸ್ತ್ರಗಳನ್ನು ಹಾಕ್ಕೊಂಡು ಒಳ್ಳೆಯ ವಿಜೃಂಭಣೆಯಾಗಿ ನಡೆಸ್ತಾಯಿರಕ್ಕಂಥದ್ದು ನಾವು ನೋಡ್ಬೋದು ಈಗಿನ ಕಾಲದಲ್ಲಿ ನಡೆಯುತ್ತೆ ಅವೆಲ್ಲ ಬಿಡಿ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟಿದೆ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಇಷ್ಟೆಲ್ಲ ಇದ್ರೂ ನಮ್ಮ ಕರ್ನಾಟಕ ರಾಜ್ಯ ಯಾವುದರಲ್ಲಿ ಹಿಂದಿದೆ ಯಾವುದರಲ್ಲಿ ಲಾಸ್ಟಿದೆ ಹೇಳಿ ಅವರು ಏನು ಶೈಲಿಗಳು ಆಗಿರಬಹುದು ಒಂದು ವಿವಾಹವಾಗುವಂಥ ಒಂದು ಸಂದರ್ಭದಲ್ಲಿ ಅವರ ಪುರೋಹಿತರಾದ ಒಂದು ಪಾತ್ರ ಏನಿದೆ ಹಾಗೇ ಮಂಗಳಸೂತ್ರ ಕಾಲುಂಗುರಗಳನ್ನು ತೊಡಿಸೋದು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಹಾಗೆಯೇ ಓಲಗವನ್ನು ಊದಿಸ್ತಾ ಇರ್ತಕ್ಕಂತದ್ದು ಏನು ತೋರಣಗಳನ್ನು ಕಟ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೇ ಈಗಿನ ಒಂದು ಅಭಿವೃದ್ಧಿಯಿದೆಯಲ್ಲ ಅದು ತುಂಬನೇ ಒಂದು ರೋಮಾಂಚನವಾದಂಥಕ್ಕಂಥದ್ದು

ಈ ಭಾರತದ ಈಗಿನ ಒಂದು ಸಂಸ್ಕೃತಿಗಿಂತ ಕರ್ನಾಟಕ ಉತ್ತಮವೇ ಈಗ ಏನೂ ಇಲ್ಲ ಒಂದು ಖುಷಿ ಮನಸಿಗೆ ನೆಮ್ಮದಿಯನ್ನು ದೊರಕೋಂಥದ್ದು ಇನ್ಯಾವುದೂ ಇಲ್ಲ ಇದರ ಮುಂದೆ ಬಿಟ್ಟು ಬಹಳಷ್ಟು ಅನುಕೂಲ ಆಗುತ್ತೆ ಅಂದರೆ ನೆಮ್ಮದಿಯನ್ನು ತರತಕ್ಕಂಥದ್ದು ಇದು ಮನಃ ಶಾಂತಿಯನ್ನು ನೀಡ್ತಕಂತದ್ದು ಈ ಸಂಸ್ಕೃತಿ ನಾವು ಏನಾದ್ರೂ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ಬಂದರೆ ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ಕರ್ನಾಟಕಕ್ಕೆ ನಾವು ಮೊದಲು ಆದ್ಯತೆಯನ್ನು ನೀಡುತ್ತೇವೆ ಯಾಕೆ ಅಂದರೆ ಅದು ನಮ್ಮ ರಾಜ್ಯ ನಾವು ಹುಟ್ಟಿ ಬೆಳೆದಂತಹ ರಾಜ್ಯ ಅಲ್ಲಿ ನಾವು ಕಲಿತಿರುವಂತಹ ಒಂದು ಸಂಸ್ಕೃತಿ ಆ ಥರ ಇದೆ ನಮಗೊಂದು ಖುಷಿ ಆಗುತ್ತೆ ಅದರಿಂದ ನಾವು ಎಷ್ಟೋ ಕಲಿಯಬಹುದು ಅಂತ ಹೇಳ್ಬೋದು